ಹಲೋ ನಾನು ದಿವ್ಯ ಅಂತ ಮಾತಾಡ್ತಾ ಇರೋದು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮ್ಯಾನೇಜರಾ ಗೌತಮಿ ಅವರಾ ಹಾಂ ನಾನು ಒಂದು ಸೇವಿಂಗ್ ಬ್ಯಾಂಕ್ ಖಾತೆ ಓಪನ್ ಮಾಡಬೇಕಾಗಿತ್ತು ನಿಮ್ಮ ಬ್ಯಾಂಕಿನಲ್ಲಿ ಅದಕ್ಕೆ ನೀವು ಯಾವಾಗ ಫ್ರೀ ಇರ್ತೀರಾ ಅಂತ ನನಗೆ ಗೊತ್ತಾಗಬೇಕಾಗಿತ್ತು ಹೌದಾ ಹಾಂ ಹೌದಾ ಸರಿ ಸರಿ ಬರ್ತೇನೆ ನಾವು ಏನೆಲ್ಲ ದಾಖಲೆ ಪತ್ರಗಳನ್ನು ತೆಗೆದುಕೊಳ್ಳಬೇಕೆಂದು ಸ್ವಲ್ಪ ತಿಳಿಸಿಕೊಡ್ತೀರಾ ಹಾಂ ಓಕೆ ಓಕೆ

ಹಾಂ ಸರಿ ಆಯಿತು ತಗೊಂಬರುತ್ತೇನೆ ಓಕೆ ನಾವು ಮತ್ತೆ ಎಷ್ಟು ದುಡ್ಡನ್ನು ಅಂತ ಹೇಳ್ತೀರಾ ಸ್ವಲ್ಪ ಎಷ್ಟು ದುಡ್ಡನ್ನು ಹಾಕಬೇಕು ಹಾಂ ಹಾಕು ಹಾಂ ಸರಿ ನಾನು ನಿಮಗೆ ಬೆಳಿ ನಾಳೆ ಬೆಳಿಗ್ಗೆ ಬಂದು ಭೇಟಿ ಮಾಡುತ್ತೇನಂತೆ ನನಗೆ ಸೇವಿಂಗ್ ಬ್ಯಾಂಕ್ ಖಾತೆ ಓಪನ್ ಮಾಡಿಕೊಡಿ ನನ್ನ ಎಲ್ಲ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಬರುತ್ತೇನೆ ಸ್ವಲ್ಪ ಜಲ್ದಿ ಮಾಡಿಕೊಡಿ ನನಗೆ ಹಾಂ ಬರ್ತಿನಂತೆ ಹಾಂ ಹಾಂ ಸರಿ ಕೊಡುತ್ತೀನಿ ಹ್ಞೂ ನನ್ನ ಹೆಸರಿನಲ್ಲೇ ಆಗಬೇಕದು ನನ್ನ ಹೆಸರಿನಲ್ಲೆ ಮಾಡಿಕೊಡಿ ಮತ್ತೆ ನಾವು ಅದರಿಂದ ನಾವು ಏನಾದರು ಲೋನ್ ಅದು ಮನೆ ಲೋನ್ ಏನಾದರೂ ತೆಗೆದುಕೊಳ್ಳಬಹುದಾ

ಹ್ಞೂ ಹ್ಞೂ ಹಾಂ ಹಾಂ ನಾವು ಇವಾಗ ಜಾಸ್ತಿ ದುಡ್ಡು ಅದನ್ನು ದುಡ್ಡು ಏನಾದ್ರೂ ಇದ್ದರೆ ನಮತ್ತಿರ ಅದನ್ನ ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು ನಮಗೆ ಇಂಟ್ರಸ್ಟ್ ಸಿಗುತ್ತಲ್ಲಾ ಹ್ಞೂ ಎಷ್ಟು ಪರ್ಸೆಂಟ್ ಇಂಟ್ರೆಶ್ಟ್ ಇದೆ ನಿಮ್ಮ ಬ್ಯಾಂಕಿನಲ್ಲಿ ಹಾಂ ಹೌದಾ ಸರಿ ಆಯಿತು ಆಯಿತು ನಾಳೆ ಬೆಳಗ್ಗೆ ಬಂದು ನಿಮಗೆ ನಿಮ್ಮಲ್ಲಿ ಭೇಟಿ ಮಾಡುತ್ತೇನೆ ಧನ್ಯಮ್ ಸರಿ ಸುಮಾರಿಗೆ ನಿಮ್ಮಲ್ಲಿ ಒಂಬತ್ತುವರೆಗೆ ಬಂದರೆ ಸರಿ ಆಗುತ್ತಾ ಹಾಂ ಹತ್ತು ಗಂಟೆಗೆ ಬರುತ್ತೇನೆ ಹತ್ತುವರೆಗೆ

ಹತ್ತುವರೆಗೆ ಬರುತ್ತೇನೆ ಹ್ಞೂ ಬೆಳಗ್ಗೆ ಹತ್ತುವರೆಗೆ ಬಂದು ನಿಮ್ಮಲ್ಲಿ ಭೇಟಿಯಾಗಿ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಬರುತ್ತೇನೆ ನನಗೆ ನಾಳೆನೇ ಓಪನ್ ಮಾಡಿ ಕೊಟ್ಟುಬಿಡಿ ಆಯಿತು ಸರಿ ಧನ್ಯವಾದಗಳು